ನಮ್ಮ ಕರ್ನಾಟಕ ಗೌರ್ಮೆಂಟಿಂದ ಈ ಹೆರಿಗೆ ಮತ್ತು ಶಿಶು ಪಾಲನೆಯ ಬಗ್ಗೆ ಬಹಳ ಮುತುವರ್ಜಿ ವಹಿಸಿ ಅದಕ್ಕೆ ಬೇಕಿದ್ದ ಸವಲತ್ತುಗಳನ್ನು ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಸ್ ಇದು ಮಾಡಿದ್ದಾರೆ ಪ್ರೊವೈಡ್ ಮಾಡಿದ್ದಾರೆ ಬಟ್ ನಮ್ಮ ಜನಗಳು ಏನು ಮಾಡ್ತಾರೆ ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಎಷ್ಟು ಅಲ್ಲಿ ಇಲ್ಲಿ ನಮ್ಮ ಸೌತ್ ಕೆನ್ರಾ ಉಡುಪಿ ಮತ್ತು ಮಂಗಳೂರು ಈ ಕೋಸ್ಟಲ್ ನಿಮ್ಮ ಗವರ್ಮೆಂಟ್ ಹಾಸ್ಪಿಟಲ್ಗಳನ್ನ ನೋಡಿದರೆ ಅಷ್ಟು ಕ್ಲೀನಾಗಿ ಅಷ್ಟು ನೀಟಾಗಿ ಇಟ್ಕೊಳ್ತಾರೆ ನೀವು ಘಟ್ಟದ ಮೇಲೆ ಸೈಡ್ ಹೋದರೆ ಸ್ವಲ್ಪ ಅಲ್ಲಿ ಆ ಈ ಶುಚಿತ್ವ ಸ್ವಲ್ಪ ಕಮ್ಮಿ ಇದೆ ಅಲ್ಲಿಯ ಜನಗಳು ಹಾಗೆ ಅಲ್ಲಲ್ಲಿ ಉಗುಳೋದು ಇಲ್ಲೆಲ್ಲ ನೀಟಾಗಿ ಇಟ್ಕೊಳ್ತಾರೆ ಇಲ್ಲಿ ಅಷ್ಟು ಸ್ ಫೆಸಿಲಿಟೀಸ್ ಇದ್ದರೂನು ನಮ್ಮ ಜನ ಎಲ್ಲ ಪ್ರೈವೇಟ್ ಹಾಸ್ಪಿಟಲಿಗೆ ಹೋಗಿ ಅಲ್ಲಿ ಲಕ್ಷಗಟ್ಟಲೆ ಖರ್ಚು ಮಾಡಿಕೊಂಡು ಹೆರಿಗೆ ಮಾಡಿಸಿಕೊಂಡು ಬರ್ತಾರೆ ಒಂದೊಂದು ಇಂಜೆಕ್ಷನಿಗೆ ಸಾಧಾರಣ ಸಾವಿರಗಟ್ಟಲೆ ಎಲ್ಲ ತಗೊಳ್ತಾರೆ ಇದೇ ಉಡುಪಿಯಲ್ಲಿ ಒಂದು ಬಿ ಆರ್ ಶೆಟ್ಟಿ ದುಬೈ ಬಿ ಆರ್ ಶೆಟ್ರು ಒಬ್ಬರು ಕಟ್ಕೊಟ್ಲಿ ಒಂದು ಸಧಾರಣ ಒಂದು ಹತ್ತು ಮಹಡಿಯ ಬಿಲ್ಡಿಂಗ ಅದರಲ್ಲಿ ಹೆರಿಗೆ ಬಂದವರಿಗೆಲ್ಲ ಎಲ್ಲ ಸವಲತ್ತು ಅವರಿಗೆ ಬೇಕಿದ್ದದ್ದು ಉಪಹಾರಗಳು ಆಗಲಿ ಮಧ್ಯಾಹ್ನದ ಊಟ ಆಗಲಿ ಸಹ ರಾತ್ರಿಯ ಊಟ ಆಗಲಿ ಎಲ್ಲ ಸೌತು ಸವಲತ್ತು ಸೆಂಟ್ರಲೈಝ್ಡ್ ಎ ಸಿ ರೂಮೆಲ್ಲ ಪ್ರೊವೈಡ್ ಮಾಡ್ತಾರೆ ಅವ್ರದ್ದೇ ನರ್ಸಿಂಗ್ ಅವ್ರದ್ದೆ ಡಾಕ್ಟ್ರ್ಗಳೆಲ್ಲ ಇದ್ದಾರೆ ಒಳಗೆ ಎಡ್ಮಿಟ್ ಆಗಿ ಹೊರಗೆ ಒಂದು ಏಳು ದಿವಸದಲ್ಲಿ ಹೊರಗೆ ಬರುವಾಗ ಒಂದು ಹತ್ತು ಪೈಸೆ ಕಟ್ಲಿಕ್ಕೆ ಸಿಗೋದಿಲ್ಲ ನಮಗೆ ಇವನ ಮಕ್ಳಿಗೆ ಮಗುವಿಗೆ ಕೊಡುವಂಥದ್ದು ಇಂಜೆಕ್ಷನಾಗಲಿ ಅಥವಾ ಬಾಣಂತಿಗೆ ಕೊಡುವಂಥದ್ದು ಮದ್ದಾಗಲಿ ಎಲ್ಲ ಟೋಟಲ್ ಫ್ರೀಯಾಗಿ ಕೊಟ್ಟು ಕಳಿಸ್ತಾರೆ ನಮ್ಮನ್ನು ಆದರೆ ಅಲ್ಲಿಯ ಬರೋ ಜನಗಳು ನೋಡಿದರೆ ನಮ್ಮ ನಮ್ಮವರು ಯಾಕೆ ಹೋಗೋದಿಲ್ಲ ಅಲ್ಲಿ ಆ ಆಸ್ಪತ್ರೆಯ ಸವಲತ್ತುಗಳನ್ನು ಯಾಕೆ ಪಡೆಯುವುದಿಲ್ಲ ಅಂತ ನೋಡಿದರೆ ಬೇಜಾರಾಗ್ತದೆ ಅದೇ ರೀತಿ ನಮ್ಮ ಗವರ್ಮೆಂಟ್ ಹಾಸ್ಪಿಟಲ್ ಪರಿಸರದ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಗವರ್ಮೆಂಟ್ ಹಾ ಆಸ್ಪತ್ರೆಗಳಿವೆ ಇಲ್ಲಿಯ ಗವರ್ಮೆಂಟ್ ಹಾಸ್ಪೆಟ್ ಆಸ್ಪತ್ರೆಗಳು ಬಹಳ ಚೆನ್ನಾಗಿದೆ ಇಲ್ಲಿ ತಾಲ್ಲೂಕು ಕಾಪು ಅಲ್ಲಿ ತಾಲ್ಲೂಕು ಆ್ದರಿಂದದ ಇಲ್ಲಿ ತಾಲ್ಲೂಕು ಆಸ್ಪತ್ರೆ ಗವರ್ಮೆಂಟ್ ಹಾಸ್ಪೆಟ್ಲಗೆ ಇದ್ದಾರೆ ಸರ್ಜನ್ ಕೂಡ ಇದ್ದಾರೆ ಬೇರೆ ಕಡೆ ಅವರು ಹಳ್ಳಿಗಳಿಗೆ ಕೂಡ ಕರೆದಾಗ ಹೋಗ್ತಾರೆ ಹಳ್ಳಿಗಳಲ್ಲಿ ಆಸ್ಪತ್ರೆಗಳಲ್ಲಿ ಎಲ್ಲ ಸವಲತ್ತುಗಳು ಗವರ್ಮೆಂಟಿಂದ ಬೇಕಾದ ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಆದರೆ ಜನ ಅದರ ಸದುಪಯೋಗ ಪಡಿಸ್ಕೊಳ್ಳೋದಿಲ್ಲ ಅದು ಬೇಜಾರಾಗ್ತದೆ ಯಾಕೆ ಮಾಡುವುದಿಲ್ಲ ಅಂಥೇಳಿ ಹಾಗೆಯೇ ಬೇರೆ ಇವರೆಲ್ಲ ಅಲ್ಲಿ ಹೋಗಿ ಅದರ ಸದುಪಯೋಗ ಮಾಡಿಕೊಳ್ತಾರೆ ಇದರಲ್ಲಿ ನಮ್ಮವರು ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ ಯಾಕಂತ ಗೊತ್ತಾಗಲಿಲ್ಲ ಮದ್ದು ಕೂಡ ಒಳ್ಳೊಳ್ಳೆ ಕ್ವಾಲಿಟಿಯ ಮದ್ದುಗಳು ಎಲ್ಲ ಕೊಡ್ತಾರೆ ಅಲ್ಲಿ ಫ್ರೀಯಾಗಿ ಕೊಡ್ತಾರೆ ಆಪ್ರೇಷನ್ಗಳನ್ನು ಕೂಡ ಅಲ್ಲಿ ಮಾಡ್ತಾರೆ ಎಲ್ಲ ಸವಲತ್ತು ಇದೆ ಅದು ಕೂಡ ಎರಡು ಉಡುಪಿ ಉಭಯ ಜಿಲ್ಲೆಗಳಲ್ಲಿ ಉಡುಪಿ ಮತ್ತು ಮಂಗಳೂರುಗಳಲ್ಲಿ ಬೇಕಾದಷ್ಟು ಸವಲತ್ತನ್ನು ಕೊಟ್ಟರು ಕೂಡ ಜನ ಉಪಯೋಗ ಮಾಡಿಕೊಳ್ಳುವುದಿಲ್ಲ ಇದಕ್ಕೆ ಸ್ವಲ್ಪ ಅವರಿಗೆ ಮನವರಿಕೆ ಮಾಡಿ ಅದರಲ್ಲಿ ಸಿಗುವಂಥ ಸವಲತ್ತುಗಳು ಅಥವಾ ಅಲ್ಲಿ ಸಿಗುವಂಥ ವೈದ್ಯರ ಸಲಹೆಗಳು ಅಥವಾ ಇದನ್ನು ಪಡ್ಕೊಂಡು ಮಾಡ್ಬೋದು ಅಲ್ಲಿ ಯಾಕೊ ಆ ಪ್ರೈವೇಟ್ಗಳಲ್ಲಿ ಪ್ರೈವೇಟ್ ಆಸ್ಪತ್ರೆ ಗಳಲ್ಲಿ ಹೋಗಿ ಅವರು ಎಡ್ಮಿಟ್ ಆಗ್ಕೊಂಡು ಅಲ್ಲಿ ಸಾವಿರಗಟ್ಟಲೆ ಲಕ್ಷಗಟ್ಟಲೆ ದುಡ್ಡು ಖರ್ಚು ವ್ಯಯ ಮಾಡಿಕೊಂಡು ಅನಾವಶ್ಯಕಾಗಿ ಬರ್ತಾರೆ ಹಾಗೆ ಇದು ಪಬ್ಲಿಕ್ ಎವರ್ನೆಸ್ ಅಥವಾ ಪಬ್ ಇವರಿಗೆ ಮ ಜನರಿಗೆ ಅವರಿಗೆ ಆಶಾಕಾರ್ಯಕರ್ತರು ಮನೆಮನೆಗೆ ಹೋಗಿ ತಿಂಗಳಿಗೆ ಒಂದು ಸರಿ ಎರಡು ಸರಿ ವಿಸಿಟ್ ಕೊಟ್ಟು ಎಲ್ಲ ಮನವರಿಕೆ ಮಾಡಿದರೂನು ಅಲ್ಲಿ ಅವರಿಗೆ ಹೋಗಲಿಕ್ಕೆ ಗವರ್ಮೆಂಟ್ ಹಾಸ್ಪಿಟಲ್ನ ಪ್ರಯೋಗ ತಗೊಳ್ಳಿಕ್ಕೆ ಅಲ್ಲಿ ಅಲ್ಲಿಂದ ಸವಲತ್ತುಗಳನ್ನ ತೆಕ್ಕೊಳ್ಳಿಕ್ಕೆ ಹಿಂಜರಿತಾರೆ ಜನ ಅದಕ್ಕೆ ಅವರಿಗೆ ಮೋಟಿವೇಷನ್ ಅಥವಾ ಅವರಿಗೆ ಅದು ಪ್ರೇರೇಪಣೆ ಸ್ವಲ್ಪ ಕಮ್ಮಿಯಾಗಿ ಇರ್ಬೋದು ಅವರ ತಿಳುವಳಿಕೆ ಅಂದರೆ ಕೀಳುಮಟ್ಟದ ಅರಿವು ಅಂದರೆ ಗವರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಂತ ಕೀಳರಿಮೆ ಅದನ್ನು ಹೋಗಲಾಡಿಸಿ ಅದಕ್ಕೆ ಬೇಕಿದ್ದ ಆಶಾಕಾರ್ಯಕರ್ತರನ್ನೆಲ್ಲ ಬಿಟ್ಟಿದ್ದಾರೆ ಗವರ್ಮೆಂಟ್ನವರು ಅವರಿಗೆ ಸಂಬಳ ಎಲ್ಲ ಕೊಟ್ಟು ಬೇಕಾದಷ್ಟು ಸವಲತ್ತುಗಳೆಲ್ಲ ಇದೆ ಆದರೂನು ಜನ ಅಷ್ಟು ಒಲವು ತೋರಿಸ್ತಾ ಇಲ್ಲ ಆದಷ್ಟು ಜನ ಇದು ಗವರ್ಮೆಂಟ್ ಹಾಸ್ಪಿಟಲಿಗೆ ಬಂದು ಸವಲತ್ತನ್ನು ಪಡ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಈಗ ಸ್ವಲ್ಪ ಜನ ಈಗ ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ ಬಡತನದ ರೇಖೆಗಿಂತ ಮೇಲಿನವರೆಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಹೋಗ್ತಾರೆ ಬಡತನದ ಇದು ರೇಖೆಗಿಂತ ಕೆಳಗಿದ್ದವರೆಲ್ಲ ಸ್ವಲ್ಪ ಸ್ವಲ್ಪ ಸವಲತ್ತುಗಳನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ ಉಡುಪಿಯಲ್ಲಿ ಡಿಸ್ಟಿಕ್ ಆಸ್ಪತ್ರೆ ಇದ್ದೆ ಜಿಲ್ಲಾಸ್ಪತ್ರೆ ಅದು ಕೂಡ ಬಹಳ ತುಂಬ ಚೆನ್ನಾಗಿದೆ ಅದರಲ್ಲೂ ನಾನು ನೋಡಿದ್ದೇನೆ ನಾನು ಖುದ್ದು ಅಲ್ಲಿ ವಿಸಿಟ್ ಮಾಡಿ ಎಲ್ಲ ಸಹ ಅಲ್ಲಿ ಕೊಡುವಂಥ ಸವಲತ್ತುಗಳು ಹಾಗೆ ಅಲ್ಲಿ ನಮ್ಮನ್ನು ವಿಚಾರಿಸಿ ಉಪಚಾರ ಮಾಡುವಂಥದ್ದು ಅದೆಲ್ಲ ಚೆನ್ನಾಗಿದೆ ಬಟ್ ಜನ ಅದರ ಸದುಪಯೋಗ ಪಡಿಸ್ಕೊಳ್ಳೋದಿಲ್ಲ ಅದೇ ಒಂದು ನಮ್ಮಲ್ಲಿನ ನ್ಯೂನತೆ ಅದನ್ನೆಲ್ಲ ಸರಿ ಮಾಡಿ ಎಲ್ಲರಿಗೆ ತಿಳಿ ಹೇಳಿ ಅಲ್ಲಿಗೆ ಹೆಚ್ಚು ಆ ಇವರನ್ನೆಲ್ಲ ಕಳಿಸುವಂಥದ್ದು ವ್ಯವಸ್ಥೆ ಜಿಲ್ಲಾ ಮಟ್ಟದಲ್ಲಿ ಪಂಚಾಯ್ತಿ ಲೆವಲಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲ್ಲೂಕು ಮಟ್ಟದಲ್ಲೆಲ್ಲ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ